ಹಲೋ ಹಲೋ ಮ್ಯಾಮ್ ನಮಸ್ತೆ ಮ್ಯಾಮ್ ನನ್ನ ಹೆಸರು ಅರ್ಪಿತಾ ಅಂತ ಮ್ಯಾಮ್ ನಂಗೆ ಸ್ವಲ್ಪ ಅಂದರೆ ನೀವು ಡಯೆಟ್ ಬಗ್ಗೆ ಏನು ಫಾಲೋ ಅಪ್ ಮಾಡ್ತೀರಾ ಅಂದರೆ ಇದರ ಬಗ್ಗೆ ಇನ್ಫಾರ್ಮಶನ್ ಕೊಡ್ತೀರಾ ಅಂತ ಹೇಳಿದರು ನಂಗೆ ಇದ್ರ ಬಗ್ಗೆ ಬೇಕಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಮ್ಯಾಮ್ ಅಂದರೆ ನಾನು ತುಂಬ ವೆಯ್ಟ್ ಇದ್ದೀನಿ ಹ್ಞೂ ಮ್ಯಾಮ್ ಅಂದರೆ ಇಲ್ಲೇ ಒಬ್ಬರು ಹಿಂಗೆ ನಂಬರ್ ಸಿಕ್ಕಿತು ಹೇಳಿದರು ಹಂಗೆ ಅದೇ ಮ್ಯಾಮ್ ನಾನು ತುಂಬ ವೆಯ್ಟ್ ಇರೋದರಿಂದ ಅಂದರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಿದೆ ಅದರಿಂದ ಅದೇ ತುಂಬ ವೆಯ್ಟ್ ಇದ್ದೀನಿ ಇರಿ ರೆಗ್ಯುಲರ್ ಪಿರೇಡ್ಸ್ ಆಗ್ತಿದೆ ಹ್ಞೂ ಹಾಗಾಗಿ ಕೇಳಿದ್ದಕ್ಕೆ ಅದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೂ ಬಟ್ ಹಿಂಗೆ ಪರ್ಚಯ್ದಲ್ಲಿ ಇರೋರು ಏನೂ ಫುಡಲ್ಲೇ ಸರಿ ಮಾಡ್ಕೊಳ್ಬೋದು ನಂಬರ್ ತಗೊಳ್ಳಿ ಡೀಟೇಲ್ಸ್ ಹೇಳ್ತಾರೆ ಅಂದರು ಹಾಗಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದೆ ನಾನು ಮ್ಯಾಮ್ ನಮ್ಗೆ ಈಗ ಟ್ವೆಂಟಿ ತ್ರೀ ಇಯರ್ಸ್ ಮ್ಯಾಮ್ ಮ್ಯಾಮ್ ಅಂದರೆ ಇದು ಪಿ ಸಿ ಓ ಡಿ ಅಂತ ಗೊತ್ತಿರಲಿಲ್ಲ ಬಟ್ ಡಾಕ್ಟರ್ ಹೇಳಿದ ಮೇಲೆ ಗೊತ್ತಾಗಿದ್ದು ಅಂದರೆ ಇವಾಗ ಇರು ರೆಗ್ಯುಲರ್ ಪೀರಿಯಡ್ಸ್ ಆಗೋದು ಇವಾಗ ಒನ್ ಇಯರ್ ಬ್ಯಾಕಯಿಂದಲೂ ಹಿಂಗೆ ಈ ಥರ ಪ್ರಾಬ್ಲೆಮ್ಸ್ ಆಗ್ತಿದೆ ಮ್ಯಾಮ್ ಒನ್ ಇಯರ್ ಬ್ಯಾಕ್ ಇಂದ ಈ ಥರ ಆಗ್ತಿದೆ ಹ್ಞೂ

ಹ್ಞೂ ಓಕೆ ಅಂದರೆ ಮ್ಯಾಮ್ ಏನು ಹೇಳಿ ಕೊಡ್ತೀರಾ ಅಂದರೆ ಯಾವ ಯಾವ ಥರ ಇರುತ್ತೆ ಅಂದರೆ ಅಲ್ಲಿ ಏನಾದರೂ ಓಕೆ ಓಕೆ ಮ್ಯಾಮ್ ಅದೇ ಮ್ಯಾಮ್ ನಾನು ಒಂದು ಒಂದು ಸೆವೆಂಟಿ ಏಯ್ಟಿ ಇದ್ದೀನಿ ಮ್ಯಾಮ್ ಹ್ಞೂ ಅದೇ ಮ್ಯಾಮ್ ಫುಡ್ ಬಗ್ಗೆ ಹ್ಞೂ ಸರಿ ಮ್ಯಾಮ್ ಓಕೆ ಓಕೆ ಮ್ಯಾಮ್ ಹ್ಞೂ ಹ್ಞೂ ಓಕೆ ಓಕೆ ಮ್ಯಾಮ್ ಓಕೆ ಮ್ಯಾಮ್